ಕೆಲವೊಂದು ಧಾರ್ಮಿಕ ಮೂಢನಂಬಿಕೆಗಳು ಒಮ್ಮೊಮ್ಮೆ ತಮಾಷೆ ಎನಿಸಿದರೂ ಇನ್ನೊಮ್ಮೊಮ್ಮೆ ಅವುಗಳನ್ನು ಅನುಸರಿಸಬೇಕಿತ್ತೇನೋ ಎನಿಸುತ್ತದೆ ಒಮ್ಮೊಮ್ಮೆ ಪರೀಕ್ಷಿಸಿ ನೋಡಿದಾಗಲೂ ಅವು ಸತ್ಯವೆಂಬುದು ಅರಿವಾಗುತ್ತದೆ ಹೀಗೆ ಕೆಲವು ಧಾರ್ಮಿಕ ಮೂಢನಂಬಿಕೆಗಳನ್ನು ಹೇಳುವುದಾದರೆ ಬೆಕ್ಕು ಅಡ್ಡ ಬಂದಾಗ ಹೋಗದಿರುವುದು ಕಟ್ಟಿಗೆಯನ್ನು ಎದುರಿಗೆ ತಂದಾಗ ಹೋಗದಿರುವುದು ಖಾಲಿ ಬಿಂದಿಗೆಯನ್ನು ತಂದಾಗ ಹೋಗದಿರುವುದು ಹೀಗೆ ಅನೇಕ ಮೂಢನಂಬಿಕೆಗಳನ್ನು ಜನರು ಪಾಲಿಸುತ್ತಿದ್ದಾರೆ ಇವು ಒಮ್ಮೊಮ್ಮೆ ಪರಿಣಾಮವನ್ನು ಬೀರುತ್ತವೆ ಮತ್ತೆ ಒಮ್ಮೊಮ್ಮೆ ಇವು ಯಾವುದೇ ರೀತಿಯ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಹಲವಾರು ಜನರು ಈ ಮೂಢನಂಬಿಕೆಗಳ ಬಗ್ಗೆ ಅರಿವಿಲ್ಲದಿದ್ದರೂ ಸಹ ಕೆಲವೊಮ್ಮೆ ಪಾಲಿಸುತ್ತಿದ್ದಾರೆ ಮತ್ತು ಇದರ ಹಿಂದಿನ ವೈಜ್ಞಾನಿಕ ಸತ್ಯವನ್ನು ತಿಳಿಯದ ಜನರೂ ಕೂಡ ಇನ್ನೂ ಇದ್ದಾರೆ ಹಾಗಾಗಿ ಇವು ಹೆಚ್ಚು ಅಬ್ ಸಮಸ್ಯೆಯನ್ನು ನೀಡುತ್ತವೆ